ಹೈಕ್ ಮಾಡಲು ಅಂದರೆ ಟ್ರೆಕಿಂಗ್ ಮಾಡಲು ನನಗೆ ಹೆಚ್ಚು ಇಷ್ಟವಾದ ಪ್ರಾಂತ್ಯಗಳೆಂದರೆ ಪರ್ವತಗಳು ಮತ್ತು ದಟ್ಟವಾದ ಕಾಡುಗಳು ಮತ್ತು ಸಮುದ್ರದ ಬಳಿಯಿರುವ ಬೀಚ್ಗಳು ಮತ್ತು ಹಿಮಚ್ಛವಾದ ಹಿಮಚ್ಛಾದೀತ ಪರ್ವತಗಳು ಗಾಢ ಅರಣ್ಯಗಳು ಮತ್ತು ಪರ್ವತಗಳಲ್ಲಿನ ಸೂರ್ಯಾಸ್ತಗಳ ಇಂತಹ ರಿ ಒಂದಿಷ್ಟು ಸ್ಥಳಗಳು ಒಂದಿಷ್ಟು ಅಂದರೆ ಹೆಚ್ಚು ಇಷ್ಟವಾಗಿರುವ ಸ್ಥಳಗಳೆಂದರೆ ಇವೆ ಏಕೆಂದರೆ ನಾವು ನಮ್ಮಾಂದು ಗೆಳೆಯರೊಂದಿಗೆ ಟ್ರೆಕಿಂಗ್ ಮಾಡಲು ಹೋದಾಗ ಇಂತಹ ಒಂದಿಷ್ಟು ನೈಸರ್ಗಿಕ ಪರಿಸರದ ಸೌಂದರ ಸೌಂದರ್ಯಗಳನ್ನು ಅನುಭವಿಸುದು ತುಂಬ ಮುಖ್ಯವಾ ಮುಖ್ಯವಾಗಿರುತ್ತದೆ ಏಕೆಂದರೆ ಎಲ್ಲರು ಒಂದು ಏನಾದರು ಒಳ್ಳೆ ಉದ್ದೇಶವನ್ನು ಇಟ್ಕೊ ಅಂದರೆ ಒಳ್ಳೆ ಒಂದು ಸುಂದರವಾದ ನೈಸರ್ಗಿಕ ಕ್ಷಣವನ್ನು ಸವಿಯಲು ನಾವು ಟ್ರೆಕಿಂಗ್ ಮಾಡಲು ಹೋಗಿರುತ್ತೇವೆ ಅಂಥ ಸಂದರ್ಭದಲ್ಲಿ ಇಂಥ ಪರ್ವತದಲ್ಲಿ ಒಳ್ಳೆಯ ಗಿಡ ಮರಗಳನ್ನ ನೋಡುವುದು ಮತ್ತು ಪರ್ವತದ ಮೇಲೆ ಹೋಗಿ ಹಿಮದಲ್ಲಿ ಆಟವಾಡೋದು ಇಂಥ ಒಂದಿಷ್ಟು ಕ್ಷಣಗಳನ್ನು ಸವಿಯಲು ನಮಗೆ ಹೆಚ್ಚು ಇಷ್ಟವಾಗುತ್ತದೆ ಮತ್ತು ಕಾಡುಗಳಲ್ಲಿ ಹೆಚ್ಚಾಗಿ ನಾವು ಇಷ್ಟಪಡುವುದೇನೆಂದರೆ ಬೇರೆ ಬೇರೆ ಜಾತಿಯ ಮರಗಳನ್ನು ನೋಡುವುದು ಮತ್ತು ಅವುಗಳ ಬಗ್ಗೆ ತಿಳಿದುಕೊಳ್ಳೋದು ಅಂದರೆ ಅದು ಆ ಮರವು ಎಷ್ಟು ವರ್ಷಗಳ ಹಿಂದಿನದು ಮತ್ತು ಆ ಮರದ ಆಯಸ್ಸು ಎಷ್ಟು ಮತ್ತು ಅದು ಎಷ್ಟು ವರ್ಷಗಳ ಕಾಲ ನಿ ಎಷ್ಟು ವರ್ಷಗಳ ಕಾಲ ಬಾಳಿಕೆಯಾಗುತ್ತದೆ ಇಂಥ ಒಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದು ಮತ್ತು ಆ ಮರಗಳನ್ನು ಏರುವುದು ಆ ಮರದಲ್ಲಿರುವ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳುದು ಹೆಚ್ಚು ಕುತುಹಲಕಾರಿಯಾದ ವಿಷಯಗಳು ನನಗು ಮತ್ತು ನನ್ನ ಸ್ನೇಹಿತರಿಗು ಕುಡು ಇರುತ್ತದೆ ಮತ್ತು ಟ್ರೆಕ್ಕಿಂಗ್ ಮಾಡುವಾಗ ನಾವು ಬೀಚ್ಗಳನ್ನು ನೋಡುವುದು ಅಂದರೆ ಜಲಪಾತಗಳ ಪಕ್ಕಕ್ಕಿರುವ ಬೀಚ್ಗ ಅಂದರೆ ಸಮುದ್ರದ ಪಕ್ಕ ಅಥ್ವಾ ಜಲಪಾತಗಳ ಪಕ್ಕ ಸಣ್ಣ ಸಣ್ಣ ಪುಟ್ಟ ಪೋಂಡ್ಗಳು ಅಂದರೆ ಝರಿಗಳು ಬೀಚ್ಗಳು ಈ ಥರದ ಒಂದಿಷ್ಟು ಸ್ಥಳಗಳು ಎಲ್ಲರಿಗು ಇಷ್ಟವಾಗುತ್ತವೆ ಏಕೆಂದರೆ ಬೀಚ್ಗಳಲ್ಲಿ ನೀರನ್ನು ಆ ನೀರಿನಲ್ಲಿ ಆಟವಾಡೋದು ನೀರಿನ ಜೊತೆಗೆ ನಾವು ನೀರಿನಲ್ಲಿ ಈಜಾಡುವುದು ಮತ್ತು ಆ ಅದರಲ್ಲಿ ವಾಲಿಬಾಲು ಅಥ್ವಾ ನಾವು ಗೆಳೆಯರೊಂದು ಸೇರಿ ಯಾವುದಾರು ನೀರಿನಲ್ಲಿ ಆಟವಾಡೋದು ಇಂಥ ಒಂದಿಷ್ಟು ವಿಷಯಗಳು ಹೆಚ್ಚಾಗಿ ಇಷ್ಟವಾಗುತ್ತವೆ ಮತ್ತು ಹಿಮಚ್ಛಾದಿತ ಪರ್ವತಗಳು ಅಂದರೆ ಹಿಮಚ್ಛಾದಿತ ಪರ್ವತಗಳಂದರೆ ಹಿಮದಿಂದ ಕೂಡಿರುವಂಥ ಪರ್ವತಗಳು ಹೆಚ್ಚು ಇಷ್ಟ ಅಂದರೆ ಅದನ್ನು ನೋಡಲು ಕೂಡ ಅದನ್ನು ನೋಡುವುದೇ ಒಂದು ದೊಡ್ಡ ಭಾಗ್ಯವಾಗಿರುತ್ತದೆ ಏಕಂದರೆ ಹಿಮದಿಂದ ಕೂಡಿದ ಪರ್ವತಗಳು ನೋಡಲು ಅತೀ ಸುಂದರವಾಗಿರುತ್ತವೆ ಹಿಮದಲ್ಲಿ ಆಟವಾಡುವುದು ನಾವು ಗೆಳೆಯರು ಹಿಮವನ್ನು ತೆಗೆದುಕೊಂಡು ಒಬ್ಬರ ಮೇಲೆ ಒಬ್ಬ ಚ್ ಒಬ್ಬರ ಮೇಲೆ ಒಬ್ಬರು ಚೆಲ್ಲುವುದು ಅದರಿಂದ ಹೊಡೆದಾಡುವುದು ಈ ರೀತಿಯ ಆಟಗಳು ಹೆಚ್ಚಾಗಿ ಇಷ್ಟವಾಗುತ್ತವೆ ಮತ್ತೆ ಗಾಢ ಅರಣ್ಯ ಅಥವಾ ಪರ್ವತದ ಗಳಲ್ಲಿನ ಸೂರ್ಯಾಸ್ತಗಳು ಅಂದರೆ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಆ ಸೂರ್ಯನ ಒಂದು ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳೇ ಸಾಲದು ಏಕೆಂದರೆ ಪರ್ವತಗಳಲ್ಲಿ ಮತ್ತು ಗಾಢ ಅರಣ್ಯದ ಮಧ್ಯ ನಾವು ಹೋಗಿ ನಿಂತಾಗ ಆ ಸಮುದ್ರದ ಒಂದು ಕೊನೆಯ ಭಾಗದಲ್ಲಿ ಸೂರ್ಯಾಸ್ತವಾಗುವುದನ್ನು ನೋಡಲು ತುಂಬ ಒಂದು ಸುಮಧುರ ಸುಂದರ ಕ್ಷಣವಾಗಿರುತ್ತದೆ ಏಕೆಂದರೆ ಆ ಒಂದು ಉ ಕ್ಷಣವನ್ನ ನೋಡಲು ಒಳ್ಳೆಯ ಒಂದು ಉದ್ದೇಶವಾಗಿರುತ್ತದೆ ಹಾಗಾಗಿ ಇಂತಹ ಒಂದು ಟ್ರೆಕ್ಕಿಂಗ್ ಮಾಡುವ ಸಂದರ್ಭದಲ್ಲಿ ಒಳ್ಳೆಯ ಪರ್ವತಗಳು ಕಾಡುಗಳು ಬೀಚ್ಗಳು ಮತ್ತು ಹಿಮಚ್ಛಾದಿತ ಪರ್ವತಗಳು ಮತ್ತು ಪರ್ವತ ಮತ್ತು ಗಾಢ ಅರಣ್ಯದ ಮಧ್ಯೆ ಆಗುವಂಥ ಸೂರ್ಯಾಸ್ತವನ್ನು ನೋಡುವುದು ಇಷ್ಟವಾದ ಒಂದು ಸಂಗತಿಯಾಗಿರುತ್ತದೆ